ಇವಾಗಿನ ಟೆಕ್ನಾಲಜಿ ನಮ್ಮ ಜನಗಳಿಗೆ ಮತ್ತು ನಮ್ಮಂತವ್ರಿಗೆ ತುಂಬಾನೇ ಯೂಸ್ಫುಲ್ ಎಂತಲೇ ಹೇಳಬೌದು ಏನಕ್ಕೆ ಅಂದರೆ ಇವಾಗ ನಾವು ಚಿಕ್ಕೋರೆಲ್ಲ ಇದ್ದಾಗ ನಮಗೆ ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಲಿಲ್ಲ ಇವಾಗ ನಾನು ನಾನು ಓದ್ಬೇಕಾದ್ರೆ ಮತ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಯಾರ್ಗಾರು ಒಂದು ದುಡ್ಡಾಕ್ತೀನಿ ಅಂದ್ರೂ ನಾವು ಬ್ಯಾಂಕಿಗೋಗೇ ನಾವು ಚಲನ್ ತುಂಬಿಸಿ ನಾವು ಆ ಹಣ ಭರ್ತಿ ಮಾಡಿ ಪಾವತಿ ಮಾಡ್ಬರ್ಬೇಕಾಗಿತ್ತು ಇವಾಗೆಲ್ಲ ಹಂಗೆಲ್ಲ ಇಲ್ಲ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರಿದ್ರಿಂದ ನಾವು ಮಾ ಸ್ಮಾರ್ಟ್ಫೋನ್ಗಳಿದೆ ಇಂಟರ್ನೆಟ್ ಫ್ರೀ ಇರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಆರಾಮಾಗಿ ಮೊಬೈಲ್ ಮೂಲಕವೇ ನಾವು ಗೂಗಲ್ ಪೇ ಫೋನ್ ಪೇ ಈ ಥರ ಆ್ಯಪ್ಗಳ್ನ ಡೌನ್ ಲೋಡ್ ಮಾಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇಲ್ಲಿರೋ ಮನುಷ್ಯನಿಗೆ ನಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ದುಡನ್ನು ಕಳಿಸ್ಬೌದು ಈ ರೀತಿ ಇವಾಗ ಎಷ್ಟು ನಮಗೆ ಟೈಮ್ ಸೇವಾಗುತ್ತೆ ಮತ್ತು ರಿಸ್ಕಿರೋಲ್ಲ ಇವಾಗ ನಾವು ರೆಡಿಯಾಗಿ ಆಚೆ ಹೋಗಿ ಬ್ಯಾಂಕ್ನ ಹುಡುಕೊಂಡೋಗಬೇಕು ಅದಕ್ಕೆ ಆಟೋ ಹಿಡ್ಕೊಂಡು ಇಲ್ಲ ಅಂದರೆ ನಮ್ಮ ಗಾಡಿಲ್ಲಿ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ನಾವು ಹೋಗಿ ಇಷ್ಟೇಲ್ಲ ಕೆಲ್ಸ ಮಾಡ್ಕೊಂಬರ್ಬೇಕಾಗಿತ್ತು ಈ ರೀತಿ ತೊಂದರೆ ನಾವು ನಮ್ಮ ಜನ್ರೇಶನಲ್ಲಿ ಅನುಭವಿಸ್ತಿದ್ವಿ ಆದರೆ ಇವಾಗಿನ ಇವಾಗಿನ ಜನ್ರೇಶನ್ಗೆ ಹಂಗಿಲ್ಲಾ ಇವಾಗಿನ ಜನ್ರೇಶನ್ ಹುಡುಗ್ರಿಗೆಲ್ಲ ಆರಾಮಾಗಿ ಕೂತಿದ್ದ ಕಡೆಯಿಂದಲೇ ಅವ್ರೆಲ್ಲ ಕೆಲ್ಸವೂ ಮಾಡ್ಕೊಬೋದು ಇವಾಗ ಉದಾಹರಣೆ ಇವಾಗೇನಾರು ಒಂದು ಮೂವಿ ಟಿಕೆಟ್ ಬುಕ್ ಮಾಡ್ಬೇಕೇ ನೀವು ತೊಗೋ ನಿಮ್ಮ ಮೊಬೈಲಲ್ಲೇ ನೀವು ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲೇ ನೀವು ಆ್ಯಪ್ಗಳ ಮೂಲಕ ನೀವು ಮೂವಿ ಟಿಕೆಟ್ ಬುಕ್ ಮಾಡ್ಕೊಬೋದು ಅದ್ರಲ್ಲೂ ನಿಮಗೆ ಇಷ್ಟ ಬಂದಿದ್ದ ತಿಯೇಟ್ರು ಇಷ್ಟ ಬಂದಿದ್ದ ಸೀಟ್ ಕೂಡ ನೀವು ಬುಕ್ ಮಾಡ್ಕೊಬೋದು ಮುಂಚೆಯೇ ನಿಮ್ಮ ಟಿಕೆಟ್ ಕೂಡ ನಿಮಗೆ ಅದನ್ನು ಮೊಬೈಲ್ ಮೂಲಕವೇ ನಿಮಗೆ ಎಸ್ ಎಮ್ ಎಸ್ ಮೂಲಕ ಸೆಂಡ್ ಮಾಡಿರ್ತಾರೆ ಅದನ್ನೋಗಿ ನೀವು ಮೂವಿಗೋದಾಗ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ಅವ್ರು ನಿಮಗೆ ಒಳಗಡೆ ಬಿಡ್ತಾರೆ ಈ ರೀತಿ ಸೌಲಭ್ಯಗಳು ಟೆಕ್ನಾಲಜಿ ಮೂಲಕ ಬಂದಿದೆ ಅಂತಲೇ ಹೇಳಬೋದು ಮತ್ತು ಓಟೆಲ್ಗಳು ಬುಕ್ ಮಾಡ್ಕೊಬೋದು ನೀವು ಆರಾಮಾಗಿ ಓಟೆಲ್ನ ನೀವು ಕೂತಿದ್ದ ಜಾಗದಲ್ಲಿ ಇವಾಗ ನೀವು ಎಲ್ಲಾರು ಒಂದು ದಸರಾಗೆ ಹೋಗ್ತೀರಿ ಅಂದ್ಕೊಳ್ಳಿ ನೀವು ನಿಮ್ಮ ಸ್ನೇಹಿತರೊಡನೆ ಹೋಗ್ಬೋದು ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ದಸ್ರಾಗೆ ಹೋಗಿ ವೀಕ್ಷಣೆ ಮಾಡಕ್ಕೋಗ್ತೀರಿ ಅಂದ್ಕೊಳ್ಳಿ ಅವಾಗ ನೀವು ಅಲ್ಗೋಗಿದ್ದಾಗ ನೀವು ಓಟೆಲ್ಗೋಸ್ಕರ ನೀವು ಪರ್ದಾಡೋದು ಬೇಕಾ ಅವಶ್ಯಕತೆ ಇರೋದಿಲ್ಲ ಇವಾಗ ದಸರಾ ಅಂದಮೇಲೆ ತುಂಬ ಜನ ಸೇರ್ಕೊಳ್ಳೋ ಒಂದು ಸ್ಥಳ ಆಗಿರುತ್ತೆ ಮೈಸೂರು ಅವಾಗೆಲ್ಲ ನೀವೇನು ಮಾಡ್ಬೋದು ಅಂದರೆ ನೀವು ದಸರಾ ಶ್ಟಾಟಾಗೋಕ್ಕಿಂತ ಮುಂಚೆ ಒಂದ್ವಾರದ ಮುಂಚೆಯೇ ನೀವು ಮೈಸೂರಲ್ಲಿ ಯಾವ್ಯಾವ ಓಟ್ಲಿದೆ ಅಂತ ನೀವು ಎಲ್ಲ ಸರ್ಚ್ ಮಾಡಿ ನೀವು ಬುಕ್ ಮ ಬುಕ್ ಮಾಡೋಕ್ಕೆ ಅಂತಲೇ ಓಟೆಲ್ಗಳ್ದೆ ಒಂದು ಆ್ಯಪ್ಗಳಿದೆ ಅದ್ರದ್ದೇ ಆದ ಒಂದು ಸಪ್ರೇಟ್ ಆ್ಯಪ್ಗಳ್ನ ಲಾಂಚ್ ಮಾಡಿದ್ದಾರೆ ಅದ್ರ ಮೂಲಕ ನೀವು ಓಟೆಲ್ಗಳ್ನ ಬುಕ್ ಮಾಡ್ಕೊಬೋದು ಆವಾಗ ನೀವು ಆರಾಮಾಗಿ ರೂಮ್ಗಳು ವ್ಯವಸ್ಥೆಗಳು ಸಿಗ್ತಾವೆ ಆರಾಮಾಗಿ ನಿಮ್ಮೊ ನೀವು ನಿಮ್ಮ ಸ್ನೇಹಿತರೊಡನೆ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಆರಾಮಾಗಿ ನೀವು ದಸರಾ ವೀಕ್ಷಣೆ ಮಾಡ್ಕೊಂಬರ್ಬೋದು ಈ ರೀತಿಯೂ ಟೆಕ್ನಾಲಜಿ ಮೂಲಕ ತುಂಬ ಸಹಾಯ ಮಾಡಿದೆ ಅಂತಲೇ ಹೇಳ್ಬೌದು ಜನ್ಗಳಿಗೆ ಮತ್ತು ಬ್ಯಾಂಕಿಂಗು ನಾನು ಹೇಳಿದ್ನಲ್ಲ ಆರಾಮಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗಳು ಮಾಡ್ಕೊಬೋದು ಅಮೌಂಟ್ ಕಳ್ಸ್ಕೋಬೋದು ಇಲ್ಲಾಂದ್ರೆ ಫೋ ನಾವು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಬೋದು ಪ್ರತಿಯೊಂದು ನಾವು ಮೊಬೈಲಲ್ಲೇ ಮಾಡಬೌದು ಮತ್ತು ನೀವು ಇವಾಗ ಈ ಮುಂಚೆಯೆಲ್ಲ ನಾವು ಬಟ್ಟೆ ತೊಗೋಳ್ಬೇಕು ಅಂದರೆ ನಾವು ಅಂಗ್ಡಿಗಳಿಗೆ ನಾವು ಹೋಗ್ಬರ್ಬೇಕಾಗಿತ್ತು ಯಾಕೆಂದ್ರೆ ಯಾವಾಗಲು ನಾವು ಫ್ರೀಯಾಗಿ ಇರೋಲ್ಲ ಮತ್ತು ನಮಗೆ ಅದು ಅಂಗ್ಡಿಗಳಿಗೋದಾಗ ತುಂಬ ಟೈಮ್ ವೇಷ್ಟಾಗೋದು ಮತ್ತು ಪೆಟ್ರೋಲ್ ವೇಷ್ಟಾಗೋದು ಅಂತಲೇ ಹೇಳ್ಬೌದು ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಶಾಪಿಂಗ್ ನಾವು ಆನ್ಲೈನ್ ಮೂಲಕವೇ ನಾವು ನಮ್ಮ ಮೊಬೈಲಲ್ಲಿ ಇಲ್ಲ ನಮ್ಮ ಲ್ಯಾಪ್ಟಾಪಲ್ಲಿ ನಾವು ಮಾಡ್ಬೌದು ಯಾವರೀತಿ ಮಾಡ್ಬೌದು ಅಂದರೆ ನಾವು ಮೊಬೈಲಲ್ಲಿ ಫ್ಲಿಪ್ಕಾರ್ಟು ಅಮೇಝಾನು ಮತ್ತು ಮಿಂತ್ರಾ ಎಜಿಯೋ ಈ ರೀತಿ ಆ್ಯಪ್ಗಳ್ನು ನಾವು ಡೌನ್ ಲೋಡ್ ಮಾಡ್ಕೊಂಡು ನಮಗೆ ಪ್ರತಿಯೊಂದು ಬಟ್ಟೆಗಳನ್ನು ನಾವು ಕೊಂಡ್ಕೊಬೋದು ಯಾರೀತಿ ಅಂದರೆ ಇವಾಗ ನಿಮಗೆ ಶರ್ಟ್ ಬೇಕಾ ಸ್ವೆಟರ್ ಬೇಕಾ ಪ್ರತಿಯೊಂದು ಆಪ್ಷನ್ನು ಇರುತ್ತೆ ಇಲ್ಲ ನಿಮಗೆ ಶೂ ಬೇಕಾ ಇಲ್ಲ ನಿಮ್ಗೆ ಸ್ಲಿಪ್ಪರ್ ಬೇಕಾ ಇಲ್ಲ ನಿಮಗೆ ಪರ್ಫ್ಯೂಮ್ಸ್ ಬೇಕಾ ಪ್ರತಿಯೊಂದು ನೀವು ಮಾಡ್ಕೊಬೋದು ಅಷ್ಟೇ ಅಲ್ಲ ನಿಮಗೆ ಮನೆಗೆ ಬೇಕಾಗಿರೋ ಸಾಮಾನುಗಳ್ನೂ ನೀವು ಗ್ರೋಸರಿಸ್ನು ನೀವು ಬುಕ್ ಮಾಡ್ಕೊಂಡು ಆವತ್ತೇ ಡಿಲ್ವರಿ ಕೊಡ್ತಾರೆ ಈ ರೀತಿ ವ್ಯವಸ್ಥೆಗಳೆಲ್ಲಾ ನ ಮೊಬೈಲ್ ಮೂಲಕ ಮಾಡಿರೋದ್ರಿಂದ ತುಂಬಾನೇ ಒಂದು ಜನಗಳಿಗೆ ಯೂಸಾಗುತ್ತೆ ಅನ್ಬೌದು ಈಗ ನೀವೇ ನೋಡಿ ಟೆಕ್ನಾಲಜಿ ಎಷ್ಟು ಮುಂದ್ವರೆದಿದೆ ಅಂದರೆ ನೀವು ಆರಾಮಾಗಿ ಕೂತಿದ್ದ ಜಾಗದಲ್ಲೇ ನಿಮಗೆ ಬೇಕಾಗಿರೋ ಮನೆ ಪದಾರ್ಥಗಳ್ನ ನೀವು ತರಿಸ್ಕೋಬೋದು ಮತ್ತು ನಿಮಗೆ ಇಲ್ಲ ನಿಮಗೆ ಊಟ ನಿಮಗೆ ಊಟ ಮಾಡ್ಬೇಕೆಂದ್ರೆ ನಿಮಗೆ ಊಟ ಕೂಡ ನೀವು ಓಟೆಲ್ನಲ್ಲಿ ನೀವು ಝೋಮ್ಯಾಟೋ ಮತ್ತು ಸ್ವಿಗ್ಗಿ ಮೂಲಕ ಆ್ಯಪ್ಗಳ್ನ ಬಳಸಿ ನೀವು ನಿಮ್ಮಿಷ್ಟ ಆದ ಓಟೆಲ್ಗಳಿಂದ ನೀವು ಊಟನ ತರ್ಸ್ಕೊಬೋದು ಮನೆಗೆ ಈ ರೀತಿ ವ್ಯವಸ್ಥೆಗಳು ಮಾಡೋದ್ರಿಂದ ಜನ್ಗಳಿಗೆ ಅದು ತುಂಬಾನೇ ಸಹಾಯ ಅಂತಲೇ ಹೇಳ್ಬೌದು ಮತ್ತು ಅವ್ರ ನಮಗೆ ಸಹಾಯ ಅಷ್ಟೇ ಅಲ್ಲ ಇವಾಗ ಒಂದು ಇವಾಗ ಓಟೆಲ್ಲಿಂದ ನಮ್ಮನೆಗೆ ತಂದ್ಕೊಡೋಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಈ ಈ ರೀತಿಯ ಟೆಕ್ನಾಲಜಿಯಿಂದ ಇಷ್ಟು ಜನಕ್ಕೂ ಒಳ್ಳೇದು ಮತ್ತು ಟೈಮ್ ಸೇವಾಗುತ್ತೆ ಮತ್ತು ನಾವು ಜಾಗ ನಾವು ಆರಾಮಾಗಿ ಚಿ ರೆಷ್ಟ್ ಮಾಡ್ಕೊಂಡು ನಮ್ಮ ಜಾಗಕ್ಕೆ ನಾವು ಊಟ ತರ್ಸ್ಕೊಳ್ಬೋದು ಮತ್ತು ಅದು ತಂದ್ಕೊಡೋ ತಂದು ಊಟ ತಂದ್ಕೊಡೋ ವ್ಯಕ್ತಿಗೂ ಒಂದು ಉದ್ಯೋಗ ಸಿಗುತ್ತೆ ಈ ರೀತಿಯೆಲ್ಲ ತುಂಬನೇ ಎಲ್ಪ್ ಮಾಡಿದೆ ಅಂತಲೇ ಏಳಬೌದು ಟೆಕ್ನಾಲಜಿ ಮೂಲಕ ಮತ್ತೆ ಜಾ ಈಗ ಅಡ್ವರ್ಟೈಸ್ಮೆಂಟ್ಗಳು ಅಷ್ಟೇ ನಾವು ತಿಳ್ಕೊಬೋದು ಮೊಬ ಇವಾಗ ಟೆಕ್ನಾಲಜಿ ಮುಂದುವರೆದ್ರಿಂದ ಮೊ ನ ತುಂಬನೇ ಚಾನೆಲ್ಗಳ್ನೆಲ್ಲ ಲಾಂಚ್ ಮಾಡಿದ್ದಾರೆ ಟಿ ವಿಗಳಲ್ಲಿ ಅದರಲ್ಲೂ ನಾವೆಲ್ಲ ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟ್ಗಳು ನೋಡ್ಬೌದು ಯಾವರೀತಿ ಪ್ರಾಡಕ್ಟ್ಗಳು ಲಾಂಚಾಗಿದೆ ನಮ್ಮ ಮಾರ್ಕೆಟಲ್ಲಿ ಅಂತ ನಾವು ಆರಾಮಾಗಿ ನೋಡಿ ಅದನ್ನು ಆನ್ಲೈನ್ ಮೂಲಕವೇ ನಾವು ತರ್ಸ್ಕೊಬೋದು ಫ್ಲಿಪ್ಕಾರ್ಟ್ ಅಮೇಝಾನು ಈ ರೀತಿಯ ಆ್ಯಪ್ಗಳ್ನ ಬಳಸಿ ನಾವು ಆರಾಮಾಗಿ ತರ್ಸ್ಕೊಬೋದು ಆದ್ರಿಂದ ಝೊ ಈಗ ತಂತ್ರಜ್ಞಾನದಿಂದ ನಮ್ಮ ಬದುಕು ತುಂಬಾ ಸುಂದರವಾಗಿ ಬದಲಾಗಿದೆ ಅಂತಲೇ ಹೇಳಬೌದು ಆದಷ್ಟು ನಾವು ತಂತ್ರಜ್ಞಾನವನ್ನು ಒಳ್ಳೆದಕ್ಕೆ ನಾವು ಯೂಸ್ ಮಾಡ್ಕೋಬೇಕು ಯಾವುದೇ ರೀತಿ ನಾವು ದುರುಪಯೋಗವನ್ನು ಪಡಿಸ್ಕೋಬಾರ್ದು ನಾವು ಆದಷ್ಟು ಈ ಫೋನ್ನ ಸ್ಮಾರ್ಟ್ಫೋನ್ಗಳ್ನ ಇಂಟರ್ನೆಟ್ ಬಳಸಿ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡಷ್ಟು ನಮಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ಅಂತಲೇ ಏಳೋಕ್ಕೆ ಇಷ್ಟಪಡ್ತೀನಿ